ಅಲೋ ನಮ್ಮ ಕುಟುಂಬದವರಿಗೆ ತಾಂತ್ರಿಕ ಪರಿಣತಿ ಪರಿಣಿತದ ಬಗ್ಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೈಲ್ನ ಮುಖಾಂತರ ಹೋಗಲಿಕ್ಕೆ ಅದು ಯಾವ ರೂಟ್ ಮೇಲೆ ಹೋಗ್ತದೆ ಮತ್ತು ರಿಸರ್ವೇಶನ್ ಮುಖಾಂತರ ಎಷ್ಟು ಸೀಟು ಲಭ್ಯ ನಮ್ಮ ಈ ಒಂದು ಕುಟುಂಬದವ್ರು ಅಂದರೆ ಇಷ್ಟೇ ಜನ ಇದ್ದಾರೆ ಅವರಿಗೂ ಎಲ್ಲರಿಗೂ ಕೂಡ ಅದರಲ್ಲಿ ಸೀಟು ಸಿಗಬೋದಾ ಇದನ್ನು ಈ ದಿನಾಂಕ ಈ ಈ ದಿನಾಂಕದಂದು ಈ ಯಾವ ಮಾರ್ಗ ಮುಖಾಂತರ ಆ ರೈಲು ಹೋಗುತ್ತದೆ ಸ್ವಲ್ಪ ಕಂಡು ಹಿಡಿದು ಸಹಾಯಕಕ್ಕೆ ಸಹಾಯಕಕ್ಕೆ ಸಹಾಯಕ್ಕೆ ಆಗಿ ನಿಮ್ಮನ್ನೇ ಕೇಳಿಕೊಳ್ಳುತ್ತೇನೆ